ನಮ್ಮ ಭಾರತ ದೇಶದಲ್ಲಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳು ಇವೆ ಅವು ಯಾವುವೆಂದರೆ ಹಿಂದಿ ಕನ್ನಡ ಸಂಸ್ಕೃತ ತೆಲುಗು ಉರ್ದು ತಮಿಳು ಮಲಯಾಳಂ ಮರಾಠಿ ಒರಿಯಾ ಬೆಂಗಾಲಿ ಪಂಜಾಬಿ ಅಸ್ಸಾಮಿ ಗುಜರಾತಿ ಕಾಶ್ಮೀರಿ ಸಿಂಧಿ ಕೊಂಕಣಿ ಮಣಿಪುರಿ ನೇಪಾಳಿ ಮೈತಿಲಿ ಸಾಂತಲಿ ಬೋಡೊ ಡೋಗ್ರಿ ಇವೆಲ್ಲವೂ ಅಧಿಕೃತ ಭಾಷೆಗಳು ದೇಶದಲ್ಲಿ ಕೆಲವೊಂದು ಸಾಮಾನ್ಯ ಭಾಷೆಗಳನ್ನೂ ಬಳಸುತ್ತಾರೆ ಅವು ಯಾವುವೆಂದರೆ ಕೆಲವೊಂದು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಮೊದಲನೆಯದಾಗಿ ಹಿಂದಿ ಭಾಷೆ ಹಿಂದಿ ಇದು ನಮ್ಮ ರಾಷ್ಟ್ರೀಯ ಭಾಷೆ ಆಗಿದೆ ಇದನ್ನು ಹೆಚ್ಚಾಗಿ ನಮ್ಮ ಇಡೀ ಭಾರತ ದೇಶದಲ್ಲಿ ಯಾವ ಮೂಲೆ ಮೂಲೆ ಹೋದರೂ ಸಮೇತ ಹಿಂದಿ ಮಾತನಾಡಲಿಕ್ಕೆ ನಮಗೂ ಜನರು ಸಿಗುತ್ತಾರೆ ಕೆಲವೊಂದು ಈ ಉತ್ತರ ಪ್ರದೇಶ ರಾಜಸ್ಥಾನ ಹರಿಯಾಣ ಜಾರ್ಖಂಡ ಮಧ್ಯ ಪ್ರದೇಶ ಬಿಹಾರ ಇಲ್ಲಿ ಹೆಚ್ಚಾಗಿ ಹಿಂದಿ ಮಾತನಾಡನ ಮಾತನಾಡುವವರು ನಮಗೆ ಸಿಗುತ್ತಾರೆ ನೆಕ್ಸ್ಟ್ ಅಂದರೆ ಕರ್ನಾಟಕ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತಾಡ್ತಾರೆ ಯಾಕೆಂದರೆ ಈ ಕನ್ನಡ ಭಾಷೆಯಿಂದ ಎಲ್ಲರಿಗೂ ತುಂಬ ಸಹಾಯ ಆಗುತ್ತದೆ ಮಾತನಾಡಲಿಕ್ಕೆ ಅಥವಾ ಏನಾದರೂ ಎಲ್ಲಾದರೂ ಹೋದಾಗ ತೊಗೊಳ್ಲಿಕ್ಕೆ ಆಮೇಲೆ ಎಷ್ಟೋ ವಿಹ್ವಾ ಮದುವೆ ಕಾರ್ಯಕ್ರಮಗಳಲ್ಲಿ ಪುರೋಹಿತರು ಎಲ್ಲವೂ ಮಂತ್ರಗಳನ್ನು ಕನ್ನಡದಲ್ಲಿಯೇ ಉಚ್ಚಾರಣೆಯನ್ನು ಮಾಡುತ್ತಾರೆ ಸಂಸ್ಕೃತವು ಶ್ಲೋಕ ಆಗಿದ್ದರೂ ಸಮೇತ ಅವರು ಕನ್ನಡದಲ್ಲಿ ಅದನ್ನು ಉಚ್ಚಾರ ಮಾಡಿ ಜನರಿಗೆ ತಿಳಿಸಿಕೊಡುತ್ತಾರೆ ಅದರಿಂದ ಆ ಆ ರಾಜ್ಯದಲ್ಲಿ ಆ ಆ ಭಾಷೆಗಳಿಗೆ ಅದರದ್ದೇ ಆದ ವೈವಿಧ್ಯಮ ವೈವಿಧ್ಯತೆ ಇದೆ ಆ ಆ ಭಾಷೆಗಳ ವೈವಿಧ್ಯತೆ ತಕ್ಕಂತೆ ನಾವು ಅದಕ್ಕೆ ಮರ್ಯಾದೆಯನ್ನು ನಾವು ಕೊಡಬೇಕಾಗುತ್ತದೆ ಇನ್ನು ಕೆಲವೊಂದು ಭಾಷೆಗಳೂ ಇವೆ ಈ ಸಂಸ್ಕೃತ ಭಾಷೆಯನ್ನು ಉತ್ತರಾಂಚಲ್ ರಾಜ್ಯದಲ್ಲಿ ಉಪಯೋಗಿಸುತ್ತಾರೆ ಮಾತನಾಡಲು ಈ ತೆಲುಗು ತೆಲುಗುವನ್ನ ಆಂಧ್ರ ಪ್ರದೇಶ ತೆಲಂಗಾಣಗಳಲ್ಲಿ ಯೂಸ್ ಮಾಡ್ತಾರೆ ಉಪಯೋಗಿಸುತ್ತಾರೆ ಮಾತನಾಡಲು ಮತ್ತೆ ಮರಾಠಿ ಈ ಮಹಾರಾಷ್ಟ್ರದ ಜನರು ಮರಾಠಿಯಲ್ಲಿ ಮಾತಾಡಲಿಕ್ಕೆ ಮರಾಠಿ ಭಾಷೆಯನ್ನು ಉಪಯೋಗಿಸುತ್ತಾರೆ ಈ ರೀತಿಯಾದ ಆ ಆ ರಾಜ್ಯಗಳಿಗೆ ಅದರದೇ ಆದ ಭಾಷೆಗಳಿವೆ ಇದರಿಂದ ಮಕ್ಕಳಿಗೂ ಸಹ ಮಕ್ಕಳಿಗೂ ವಯಸ್ಕರಿಗೂ ವು ಹಿರಿಯರಿಗೂ ಕಿರಿಯರಿಗೂ ಎಲ್ಲರೂ ಆ ಆ ಭಾಷೆಯನ್ನು ಉಪಯೋಗಿಸಿಕೊಂಡು ಸರಳವಾಗಿ ಮಾತನಾಡಲು ಸಹಾಯವಾಗುತ್ತದೆ ಇದರಿಂದ ಯಾರಿಗೂ ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯಗಳಾಗಲಿ ತೊಂದರೆಗಳಾಗಲಿ ಆಗುವುದಿಲ್ಲ ಅವರು ಎಲ್ಲರೂ ಒಬ್ಬರು ಒಬ್ಬರಿಗೆ ಅವರವರ ವಿಚಾರಗಳನ್ನು ಹೇಳಿ ಸರಳವಾದ ಜೀವನವನ್ನು ಕೂಡ ನಡೆಸಲಿಕ್ಕೆ ಇದು ಸಹಾಯವಾಗುತ್ತದೆ ಭಾಷೆ ಭಾಷೆಗಳಿಗೆ ಎ ಯಾವತ್ತೂ ಭಾಷೆಗಳನ್ನು ನಾವು ಗೌರವಿಸಬೇಕು ಹಿಂದಿ ಭಾಷೆ ನಮ್ಮದು ರಾಷ್ಟ್ರ ಭಾಷೆ ಆಗಿದ್ದರಿಂದ ನಾವು ದೇಶದ ಯಾವ ಮೂಲೆ ಮೂಲೆಗಳಲ್ಲಿ ಹೋದರೂ ಸಮೇತ ನಮಗೆ ಹಿಂದಿ ಮಾತನಾಡಲಿಕ್ಕೆ ಜನರು ಸಿಗುತ್ತಾರೆ ಹಾಗಾಗಿ ನಾವು ಯಾವುದಕ್ಕೂ ಬೇರೆ ರಾಜ್ಯಕ್ಕೆ ಹೊರಡುವಾಗ ಹೆದರೋದು ಅವಶ್ಯ ಭಾಷೆಗಳ ಬಗ್ಗೆ ಹೆದರೋದು ಅವಶ್ಯಕತೆ ಇಲ್ಲ ಈ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಮಾಡಿದ್ದರಿಂದ ಹಲವು ಜನರಿಗೆ ಬಹಳ ಅನುಕೂಲ ಆಗಿದೆ ದೇಶದ ಬೇರೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅಲ್ಲಿನ ಎಲ್ಲ ವಿಜ್ಞಾನದ ಬಗ್ಗೆ ಎಲ್ಲ ಪರಿಸರದ ಬಗ್ಗೆ ಓದಿಕೊಂಡು ತಿಳ್ಕೊಂಡು ಬರ್ಲಿಕ್ಕೂ ಸಹಾಯ ಆಗತ್ತೆ ಹಾಗೆ ನಮ್ಮ ರಾಜ್ಯದ ಮಕ್ಕಳು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿನ ಅಲ್ಲಿನ ಅಲ್ಲಿಗೆ ಹೋಗಿ ಶಾಲೆ ಕಾಲೇಜುಗಳಿಗೆ ಸೇರಿಕೊಂಡು ಅಭ್ಯಾಸ ಮಾಡಲಿಕ್ಕೂ ಸಮೇತ ಅವರಿಗೆ ಸಹಾಯವಾಗ್ತಿದೆ ಹೀಗಾಗಿ ಹಿಂದಿ ಭಾಷೆಯು ಬಹಳ ಉತ್ತಮವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟ ಅಭಿಪ್ರಾಯಪಡ್ತೇನೆ ಮತ್ತಿನೇನು ಹೇಳ್ಬೇಕಂತಂದ್ರೆ ನಮ್ಮದು ಕರ್ನಾಟಕದಲ್ಲಿ ಕನ್ನಡ ಭಾಷೆಯು ತುಂಬ ಉಪಯೋಗಿಸುತ್ತಾರೆ ಯಾಕೆಂದರೆ ಕನ್ನಡ ಇಲ್ಲಿಗೆ ಎಲ್ಲರಿಗೂ ಸರಳವಾಗಿ ಅರ್ಥ ಆಗುತ್ತದೆ ಏನು ನಾವೇನು ಮಾತಾಡ್ತೀವೋ ಅದು ಎದ್ರುಗಡೆದವ್ರಿಗೆ ಅರ್ಥ ಆದರೆ ಸಾಕು ಅದು ಬಹಳ ಸರಳವಾಗಿ ಅರ್ಥವಾಗುತ್ತದೆ ಈ ಮತ್ತು ಇನ್ನೊಂದು ರೀತಿಯಾಗಿ ಹೇಳಬೇಕಾದ್ರೆ ನಾನು ಗುಜರಾತಿಯಲ್ಲಿ ಗುಜರಾತದಲ್ಲಿ ಗುಜರಾತಿ ಎಂಬ ಭಾಷೆಯನ್ನು ಮಾತಾಡ್ತಾರೆ ಅಲ್ಲಿ ಜನರು ಯಾಕೆಂದರೆ ಅವರಿಗೆ ಅದೇ ಅವರ ಮಾತೃಭಾಷೆ ಆಗಿರುತ್ತದೆ ಅವರು ಹುಟ್ಟಿನಿಂದಲೂ ಅದೇ ಭಾಷೆಯಲ್ಲಿಯೇ ಮಾತಾಡ್ಕೊಂಡು ಬಂದಿರೋದ್ರಿಂದ ಅವರ ಜನ ಜೀವನದಲ್ಲಿಯೂ ವೂ ಮುಂದೆ ಸರಳವಾಗಿ ಹೋಗ್ಬೇಕಂತಂದ್ರೆ ಆ ಭಾಷೆ ಅವರಿಗೆ ಸಹಾಯಕವಾಗುತ್ತದೆ ಅದಕ್ಕೆ ನಾನು ಏನು ಹೇಳಲಿಕ್ಕೆ ಇಚ್ಛಿಸುತ್ತೇನೆ ಅಂದರೆ ಭಾರತದಲ್ಲಿ ಹಲವು ರಾಜ್ಯಗಳಿವೆ ಪ್ರತಿಯೊಂದು ರಾಜ್ಯಕ್ಕೂ ಅದರದೇ ಆದ ಭಾಷೆಗಳಿವೆ ಸಾಮಾನ್ಯವಾದ ಭಾಷೆಗಳು ನಾವು ಪ್ರತಿಯೊಂದು ಭಾಷೆಯನ್ನೂ ಗೌರವಿಸಬೇಕು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ